ನನಗೆ ಭಾಳ ಇಷ್ಟವಾದ ಅಡುಗೆ ಅದು ನಮ್ಮ ಮಮ್ಮಿ ಮಾಡಿರೊ ಪಲಾವ್ ನಂಗೆ ಭಾಳ ಇಷ್ಟ ಅದು ಎಷ್ಟು ಮಮ್ಮಿ ಎಷ್ಟು ಟೇಸ್ಟಿ ಮಾಡ್ತಾರೆ ಅಂದ್ರೆ ಅದು ತಿಂತಾ ತಿನ್ಲತ್ತರೆ ತಿನ್ಬೇಕು ಅನಿಸ್ತದ ಅಷ್ಟು ಚಲೋ ಮಾಡ್ತಾರೆ ಅದು ವೆಜಿಟೇಬಲೆಲ್ಲ ಕಟ್ ಮಾಡೊ ಶೇಪ್ ಆ್ಯಂಡ್ ಅವ್ರು ಭಾಳ ಚಲೋ ಇರ್ತದೆ ಆ್ಯಂಡ್ ಮಮ್ಮಿ ಅದು ಒಗ್ಗರಣೆ ಹಾಕೋದು ಅದು ಸ್ಮೆಲ್ಲೆ ಸ್ಮೆಲ್ ಸ್ಮೆಲ್ ತಗೊಂಡರೆ ತಿನ್ಬೆಕು ಅನಿಸ್ತದ ಅಷ್ಟು ಟೇಸ್ಟ್ ಇರ್ತದೆ ಸೊ ಹಂಗೆ ನಾನು ಒಂದು ಸರಿ ಟ್ರೈ ಮಾಡ್ಬೇಕು ಅಂದಿದ್ದ ಪಲಾವ್ ಆ್ಯಂಡ್ ಟ್ರೈ ಮಾಡಿದ್ದೆ ಸೊ ಫಸ್ಟ ಸೊ ಜಾಸ್ತಿ ಆಯಿಲ್ ಹಾಕ್ಬೇಕು ಅದಕ್ಕೆ ಸೊ ಟೇಸ್ಟ್ ಸ್ವಲ್ಪ್ ಹೆಚ್ಚಿಗೆ ಆಗ್ತದೆ

ಮೆಣಸಿನ್ಕಾಯಿ ಟೊಮ್ಯಾಟೋ ಬೀನ್ಸ ಬೀನ್ಸಿಂದ ಪಲಾವ್ ಮಾಡ್ಬೇಕಿತಂದರೆ ಒಂದು ದಿನ ಹಿಂದೇ ನೆನೆಯಿಡಬೇಕು ಸೊ ದಟ್ ಅವು ಚಲೋ ನೆನೆದು ಮೆತ್ತಗೆ ಆಗಿರ್ತವೆ ಅವಾಗಿಂದು ಅವಾಗೆ ಹಾಕ್ರೆ ಅವು ಗಟ್ಟಿ ಗಟ್ಟೆಲ್ಲ ಬಾಯಿದಾಗ ಬರ್ತಾವೆ ಸೊ ಅವತ್ತು ಹಿಂದಿನ ದಿನಾನೇ ಅಥ್ವ ಸೊಲ್ಪ್ ಜಲ್ದಿ ಒನ್ ಅವರ್ ಅಥ್ವ ಟೂ ಅವರ್ ಮೊದಲೇ ನೆನೆ ಇಡ್ಬೇಕು ಬೀನ್ಸ್ ಸೊ ದಟ್ ಅವು ಸೊಲ್ಪ್ ಮೆತ್ತಗೆ ಆಗ್ತಾವೆ ಮತ್ತು ಕ್ಯಾರೇಟ್ ಹಾಕಬೇಕು ಅವೆಲ್ಲ ಹಾಕಿ ಎಣ್ಣೆಗೆಲ್ಲ ಫ್ರೈ ಮಾಡಿ ಆಮೆಲೇ ಒನ್ ಕ ಆಮೇಲೆ ರೈಸ್ ಹಾಕಬೇಕು ಸೊ ಅದ್ರ ರೈಸ್ ಜೊತೆ ಮಿಕ್ಸ್ ಮಾಡಿ ಬಾಸುಮತಿ ರೈಸ್ ಹಾಕಿನು ಇನ್ನು ಟೇಸ್ಟಿ ಆಗ್ತದೆ ಪಲಾವ್ ಸೊ ಮಮ್ಮಿ ಹಿಂಗೆ ಭಾಳ ಟೇಸ್ಟಿ ಮಾಡ್ತಾರೆ ಪಲಾವ್ ಹಂಗೆ ನಾನು ಒಂದು ಸತಿ ಟ್ರೈ ಮಾಡಿದ್ದೆ ಆ್ಯಂಡ್ ಅದು ಕುಕ್ಕರ್ನ್ಯಾಗೆ ಮಾಡ್ರಿ ಇನ್ನು ಟೇಸ್ಟಿ ಆಗ್ತದೆ ಸೊ ನಾನು ಒಂದು ಸರಿ ಟ್ರೈ ಮಾಡಿದೆ ಅದು ಪಲಾವ್ ಅಂದ್ರೆ ನಂಗೆ ಭಾಳ್ ಇಷ್ಟ ಸೊ ಅದಕ್ಕೆ ಟ್ರೈ ಮಾಡಿದೆ ಚಲೋ ಆಗಿತ್ತು ಬಟ್ ಸ್ವಲ್ಪ್ ಉಪ್ಪು ಕಮ್ಮಿ ಆಗಿತ್ತು ಅದು ಅದು ಸೊ ಸ್ಪೈಸಿ ಆದರೆ ಇಷ್ಟಆಗಿರ್ತದೆ ಆ್ಯಂಡ್ ಅದರ್ದು ಒಳ್ಗಿನ ಮಸಾಲಾ ನಮ್ಮ ಮನೆಗೆ ಮಾಡಿರ್ತಾರೆ ಮಸಾಲ ನಮ್ಮ ಮಮ್ಮಿ ಮಾಡಿರೋ ಮಸಾಲನೇ ಹಾಕ್ತಾರ ಸೊ ಅದ್ಕೆ ಭಾಳ್ ಚಲೋ ಅನಿಸ್ತು ಅದು ನಂಗೆ ಪಲಾವ್ ಅದಕ್ಕೆ ನಂಗೆ ಭಾಳ ಇಷ್ಟ ಎಷ್ಟು ತಿಂದ್ರು ಇನ್ನು ತಿನ್ಬೇಕು ಅನಿಸ್ತದ ಆ್ಯಂಡ್ ನಮ್ಮ ಮನೆಯಾಗ್ ಎಲ್ಲಾರಿಗು ಇನ್ಫ್ಯಾಕ್ಟ್ ನನಗೆ ಅಲ್ಲ ನಮ್ಮ ಮನೆಗೆ ಎಲ್ಲರಿಗು ಇಷ್ಟ ನಮ್ಮ ಮಮ್ಮಿ ಮಾಡಿರೋ ಪಲಾವ್ ಅದು ಅವೆಲ್ಲ ಪಲಾವ್ ಎಲೆ ಮನೆಯಾಗ್ ಮಾಡಿರೋ ಮಸಾಲ ಡು ಫ್ರಮ್ ವೆರೈಟೀಸ್ ಆಫ್ ಮಸಾಲ ಮತ್ತು ಬೀನ್ಸಾ ಮತ್ತು ಅವು ಮೆಣಸು ಮತ್ತು ಲವಂಗ ಅವೆಲ್ಲ ಕುಟ್ಟಿ ಹಾಕ್ತಾರೆ ಅದು ಫ್ಲೆವರ್ ಎಲ್ಲ ಬರ್ತಾ ಇರ್ತದೆ ಹಂಗೆ ಊಟ ಮಾಡೋ ಟೈಮಿಗೆ ಸೊ ಅದಕ್ಕೆ ಸೊ ಫಸ್ಟ್ ಅದಕ್ಕೆ ನಂಗೆ ಭಾಳ ಇಷ್ಟ ಪಲಾವ್ ಅದು ನಂಗೆ ಆಲ್ ಟೈಮ್ ಫೆವ್ರೇಟ್ ಆ್ಯಂಡ್ ಅದು ಆಗೋದು ಇಷ್ಟ ಅಂದರೆ ನಂಗೆ ದೋಸೆ ಇಷ್ಟ ದೋಸೆ ಡಿಶ್ ದೋಸಾದು ಡಿಶ್ ಭಾಳ ಇಷ್ಟ ಅದು ಅದ್ರ ಒಳಗೆ ಸ್ವಲ್ಪ ಸುಮ್ ಅಂದರೆ ಸ್ವಲ್ಪ ರೈಸ್ ಇದ್ದಿದು ರೈಸ್ ಹಾಕಿ ಮಿಕ್ಸಿಗೆ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ರೆ ಭಾಳ್ ಕ್ರಿಸ್ಪೀ ಆಗ್ತವೆ ದೋಸೆ ಆ್ಯಂಡ್ ದೋಸೆ ಜೊತೆ ಚಟ್ನಿ ಆಲ್ ಟೈಮ್ ಫೆವ್ರೆಟ್ ಪಲಾವ್ ಆ್ಯಂಡ್ ದೋಸೆ ಇಸ್ ಮೈ ಫೆವ್ರೆಟ್ ಅವೆರಡು ಎರಡು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದು ಆದಮೇಲೆ ನಾನು ಭಾಳ ಸರಿ ಟ್ರೈ ಮಾಡೀನಿ ಹಾಕ್ಲಿಕ್ಕೆ ದೋಸೆ ಬಟ್ ಅಷ್ಟು ಚಲೊಗೆ ಬಂದಿಲ್ಲ ಮಮ್ಮಿ ಭಾಳ ಚಲೋ ಹಾಕ್ತಾರೆ ಆ್ಯಂಡ್ ದೋಸೆ ಅದು ಆದಮೇಲೆ ಉದ್ದಿನ ವಡೆ ಉದ್ದಿನ ವಡೆ ಉದ್ದಿನ ವಡೆನು ಭಾಳ ಇಷ್ಟ ಬಟ್ ಕ್ರಿಸ್ಪಿ ಆಗಿರಬೇಕು ಭಾಳ ತಿನ್ಲಾಕ್ ಭಾಳ್ ಚಲೋ ಅನಿಸ್ತದ್ ಉದ್ದಿನ ವಡೆ ಅದು ಭಾಳ ಇಷ್ಟ ಮತ್ತು ಭಾಳ ವೆರೈಟಿಸ್ ಆಫ್ ಬೇರೆ ಬೇರೆ ಫುಡ್ ಇಷ್ಟ ನಂಗೆ ಮತ್ತು ನಂಗೆ ಇಷ್ಟ ರೈಟ್ ರೆರಾ ರೈಟ್ ರೈಸ್ ವೆರೈಟಿಸ್ ಅಂದರೆ ಭಾಳ ಇಷ್ಟ ಸೊ ಅನ್ನದ್ದೆಲ್ಲ ಬೇರೆ ಬೇರೆ ಟೈಪ್ಸ್ ಅಂದರೆ ಭಾಳ ಇಷ್ಟ ಲೈಕ್ ಪಲಾವ್ ವೆಜಿಟೇಬಲ್ ಭಾತ್ ಟಮ್ಯಾಟೊ ಭಾತ್ ಅವೆಲ್ಲ ಭಾಳ ಇಷ್ಟ ಸೊ ಟೊಮ್ಯಾಟೊ ಭಾತ್ ಭಾಳ ಚೊಲೋ ಇರ್ತದೆ ಆ್ಯಂಡ್ ಅದ್ರೊಳಗೆ ಜಾಸ್ತಿ ಟೊಮ್ಯಾಟೊ ಗ್ರೇವಿ ಮಾಡಿ ಹಾಕೋದಿಂದ ಟೊಮಾಟೊ ಫ್ಲೇವರ್ ಎಲ್ಲ ಬರ್ತದೆ ಸೊ ವೆನ್ ಟೊಮಾಟನು ಟೊಮ್ಯಾಟೊ ಭಾತ್ನು ಭಾಳ ಇಷ್ಟ ಸೊ ಅದ್ರ ಜೊತೆ ಆ್ಯಂಡ್ ಪಲಾವ್ ಜೊತೆ ನೆನೆಸ್ಕೊಳಕ್ ಕೋಸಂಬರಿ ಇದ್ರೆ ಅವು ಅದ್ರ ಟೇಸ್ಟೇ ಬೇರೆ ಆಗಿರ್ತದೆ ಇಲ್ಲ ವೇಸ್ಟಿಬಲ್ಸ್ ಕಟ್ ಮಾಡಿ ಅದ್ರ ಸೊಲ್ಪ್ ಮಸ್ ಮೊಸ್ರು ಮಿಕ್ಸ್ ಮಾಡಿ ಅದಕ್ಕೆ ಕೋಸಂಬರಿ ಮಾಡಿದ್ರೆ ಅದ್ರದ್ ಚೆ ಟೆಸ್ಟ್ ಇನ್ನು ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಪಲಾವ್ ಅಂದ್ರೆ ನಂಗೆ ಭಾಳ ಇಷ್ಟ ಆ್ಯಂಡ್ ಅದ್ರ ಜೊತೆ ಮಸಾಲಾ ಮತ್ತು ಅದು ಭಾಳ ಸೋ ಸ್ಪೈಸಿ ಇದ್ರೆ ಮೊಸ್ರು ಜೊತೆ ಕಲಸ್ಕೊಂಡ್ ತಿನ್ಲಕ್ಕೆ ಚಲೊ ಅನಿಸ್ತದೆ ಸೊ ಅದ್ಕಾಗಿ ಪಲಾವ್ ಇಷ್ಟ